ಷೇರು ಮಾರುಕಟ್ಟೆಯ ಬಗ್ಗೆ ತಮಗೆ ಅರಿವು ಇದೆಯಾ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ತಾವು ಬೆಳೆಯುವ ಬೆಳೆಗಳನ್ನು ಅಲ್ಲಿಗೆ ಹೆಚ್ಚಾಗಿ ತಗೊಂಡು ಹೋಗ್ತಾರೆ ಅಲ್ಲಿನ ಮಾರುಕಟ್ಟೆಯಲ್ಲೂ ಸಹ ಏರಿಳಿತವು ಹೆಚ್ಚಾಗ್ತಿದೆ ವಸ್ತುಗಳನ್ನು ಅಥವಾ ತರಕಾರಿಯನ್ನು ಒಂದರ ಬೆಲೆಯಿಂದ ಮತ್ತೊಂದು ಬೆಲೆಯನ್ನು ಏರಿಳಿತಕ್ಕಾಗಿ ಮಾಡ್ತಿದ್ದಾರೆ ಇವತ್ತಿರುವ ರೇಟು ನಾಳೆ ಇರುವುದಿಲ್ಲ ನಾಳೆ ಇರುವ ರೇಟು ಇನ್ನೂ ಇನ್ನೊಂದು ದಿವ್ಸ ಇರುವುದಿಲ್ಲ ಹೀಗೆ ಬದಲಾವಣೆಗಳು ಸಹ ಹೆಚ್ಚಾಗ್ತಿದೆ ಷೇರು ಮಾರುಕಟ್ಟೆಯಲ್ಲಿ ತಂಬು ಮಾಡುವಂತಹ ಬೆಲೆ ಬೆಳೆ ಬೆಳೆದಂತಹ ಅವರ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನೇ ಹೆಚ್ಚಾಗ್ತಿದೆ ಅದರಿಂದ ಷೇರು ಮಾರುಕಟ್ಟೆಗಳಲ್ಲಿಯೂ ಸಹ ಇಲ್ಲಿ ಕಡಿಮೆ ಅಥವಾ ಹೆಚ್ಚ್ ಇಳುವರಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿನ ಅಭಿಪ್ರಾಯಗಳೆಂದರೆ ಈ ಈ ಹೆಚ್ಚು ಹೆಚ್ಚಾಗಿ ಆ ಮಾರುಕಟ್ಟೆಗೆ ತರಕಾರಿಗಳು ಬರುವುದರ ಬರುವುದರಿಂದ ಅಲ್ಲಿನ ಡಿಜಿಟಲ್ ಆಪ್ಗಳು ಡಿಕೆಂಟನ್ನಾಗಿ ಬದಲಾಯಿಸುತ್ತಿದ್ದಾರೆ ಇಂದು ತುಂಬ ಅಪ್ ಕಾರಿಯಾಗಿ ಅಪಕಾರಿಗಳಾಗಿ ಆಗ್ತಿದೆ ಅಂದರೆ ಕಷ್ಟಪಟ್ಟು ರೈತರು ಬೆಳೆಯುವ ಬೆಳೆಗಳಿಂದ ಲಾಭ ನಷ್ಟಗಳಿಗಾಗಿ ಒಂದಾವ್ ಒಂದಾಗ್ತಿದ್ದಾರೆ ಅಲ್ಲಿನ ಬದಲಾವಣೆಗಳು ಸಹ ಹೆಚ್ಚಾಗ್ತಾವೆ